ಹಲೋ ಮ್ಯಾಮ್ ಇದು ಹೇಮಲತ ಅವ್ರ್ ಡಾಕ್ಟರ್ ಅವರಾ ಮ್ಯಾಮ್ ನನಗೆ ರೀಸೆಂಟಾಗಿ ಜ್ವರ ಬಂದಿತ್ತು ಮ್ಯಾಮ್ ನಾನು ನಿಮ್ಮ ಒಂದು ಹಾಸ್ಪಿಟಲ್ಗೆ ಬಂದುಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಜ್ವರ ಇನ್ನೂ ಕಮ್ಮಿ ಆಗಿಲ್ಲ ಮ್ಯಾಮ್ ಜ್ವರ ಮತ್ತು ತಲೆನೋವು ಗಂಟಲು ನೋವು ಎಲ್ಲ ತುಂಬ ಇದೆ ಮ್ಯಾಮ್

ನಾವು ಇವಾಗ ನೆನ್ನೆ ಮೊನ್ನೆ ಬಂದಿದ್ದೆ ಮ್ಯಾಮ್ ನಾನು ಸ್ವಾತಿ ಅಂತ ಮ್ಯಾಮ್ ಇಲ್ಲ ಮ್ಯಾಮ್ ನೀವೇ ಕೊಟ್ಟಿದ್ದೀರಿ ಇಲ್ಲ ಮ್ಯಾಮ್ ಇನ್ನೂ ಜ್ವರ ಕಮ್ಮಿ ಆಗಿಲ್ಲ ತುಂಬ ಕೆಮ್ಮು ನೈಟ್ ಹೊತ್ತು ತುಂಬ ಜ್ವರ ಬರುತ್ತೆ ಮ್ಯಾಮ್ ಬೆಳಿಗ್ಗೆ ಹೊತ್ತು ಜ್ವರ ಇರೋಲ್ಲ ಇಲ್ಲ ಮ್ಯಾಮ್ ಮನೆಯೆಲ್ಲ ತುಂಬ ನೀಟಾಗಿದೆ ಹಾಂ ಮ್ಯಾಮ್ ಕಫ ಕಫ ಇರೋ ಥರ ಕೆಮ್ಮು ಬರುತ್ತೆ ಮ್ಯಾಮ್ ಹೌದು ಮ್ಯಾಮ್ ಮತ್ತೆ ಅದು ರಾತ್ರಿ ಟೈಮು ತುಂಬ ಜ್ವರ ಬರುತ್ತೆ ಮ್ಯಾಮ್ ರಾತ್ರಿ ಎಂಟು ಗಂಟೆಯಿಂದ ಸ್ಟಾರ್ಟಾಗುತ್ತೆ ಮ್ಯಾಮ್ ಜ್ವರ ಹೌದು ಮ್ಯಾಮ್ ಕೊಟ್ಟಿದ್ದೀರ ಆದರೂ ಜ್ವರ ಇನ್ನೂ ಕೆಮ್ಮು ಕಮ್ಮಿ ಆಗಿಲ್ಲ ಮ್ಯಾಮ್ ತುಂಬ ತಲೆನೋವು ಇದೆ ಮ್ಯಾಮ್ ಹಾಂ ಮ್ಯಾಮ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಅವು ಖಾಲಿಯಾಗಿದೆ ನೀವು ಬರ್ಕೊಟ್ಟಿದ್ದು ಟ್ಯಾಬ್ಲೆಟ್ಸು ಹಾಂ ಮ್ಯಾಮ್ ನಾಳೆ ನೀವು ಎಷ್ಟೊತ್ತು ಎಷ್ಟು ಗಂಟೆಗೆ ಇರ್ತೀರ ಮ್ಯಾಮ್ ಹೌದಾ ಮ್ಯಾಮ್ ಆಸ್ಪೆಟಲ್ಲೂ ನಾವು ಮ್ಯಾಮ್ ಅದಕ್ಕಿಂತ ಮುಂಚೆ ಬರ್ಬೋದಾ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಸರಿ ಆಯಿತು ಮ್ಯಾಮ್ ಮ್ಯಾಮ್ ಬೆನ್ನು ಕೂಡ ನೋಯುತ್ತೆ ಮ್ಯಾಮ್ ಹಾಂ ಹೌದಲ್ವ ಹಾಂ ಹೌದು ಮ್ಯಾಮ್ ನಾನು ಅಡ್ ಹೌದು ಮ್ಯಾಮ್ ನಾನು ಅಡ್ಮಿಟ್ ಆಗಬೇಕು ನನಗೆ ತುಂಬ ತಲೆನೋವು ಬರುತ್ತೆ ಮ್ಯಾಮ್ ಒಂದು ಗ್ಲೂಕೋಸ್ ಹಾಕ್ಸ್ಕೊಳ್ಬೇಕಿತ್ತು ಓಕೆ ಮ್ಯಾಮ್ ನಾಳೆ ಬರ್ತೀನಿ ಆದರೆ ಅಡ್ಮಿಟ್ಟು ಒಂದು ಫೋರ್ ತ್ರೀ ಡೇಸ್ ಮಾಡ್ಕೊಳ್ತೀರ ಮ್ಯಾಮ್ ಹೋಕೆ ಮ್ಯಾಮ್ ನಾನು ಇವಾಗ ಜ್ವರ ಇವಾಗ ಏನು ಮಾಡಬೇಕು ಮ್ಯಾಮ್ ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್